ಹಾಂ ಶುಭದಾ ಹೋಟೆಲ್ ಅವರಾ ಹಾಂ ನಿಮ್ಮಲ್ಲಿ ಊಟಕ್ಕೆಲ್ಲ ಆರ್ಡ್ರು ಕೊಡ್ಬೋದಾ

ಹ್ಯಾಂಗೆ ಹೇಗೆ ನಿಮ್ಮದು ಬೆಲೆ ಎಲ್ಲ ಹ್ಯಾಂಗೆ ಇಟ್ಟಿದ್ದೀರೇನೋ

ನಮಗೆ ಸಾದಾ ಒಂದು ಹೋಳಿಗೆ ಊಟ ಬೇಕು ಅನ್ನ ಸಾರು ಪಲ್ಯ ಗೊಜ್ಜು ಒಂದು ಊಟ ಕಷ್ಟ ಆಗ್ತದೆಯಾ ಹ್ಞೂ ನೀವು ಮತ್ತೆ ಸಪ್ಲಾಯರ್ಸು ಹಾಂ ನಮ್ಮಲ್ಲೇ ಇದ್ದಾರೆ ಓಕೆ ಓಕೆ ಎಲೆ ಎಲೆಯಲ್ಲಿ ಕೊಡ್ತೀರಾ ಪ್ಲೇಟ್ ಕೊಡ್ತೀರಾ

ಇನ್ನು ಹಪ್ಪಳ ಸಂಡಿಗೆ ಹ್ಞೂ ಅಲ್ಲ ಐಸ್ ಕ್ರೀಮ್ ಬೇಕಾಗ್ತದೆ ಅದ್ರ ಜೊತೆಯಲ್ಲಿ ಕಡೆಗೆ ತುದಿಗೆ ಬೀಡಾ ಹಾಂ

ಹಾಗಿದೆ ಹಂಗಾದ್ರೆ ನಮಗೆ ಒಂದು ಸರಾಸರಿ ಒಂದು ಮುನ್ನೂರು ಜನರ ಮೇಲೆ ಬೇಕಾಗ್ತದೆ ಹೌದು ಒಂದು ಸಣ್ಣ ಫಂಕ್ಷನ್ನಿಗೆ

ನಮಗೆ ಪಾರ್ಸೆಲ್ ತಂದು ಬಡ್ಸೋದೇ ಅನುಕೂಲ ಹಾಂ ಆಯಿತು ನಾನು ಕೇಳಿ ಹೇಳ್ತೇನೆ ಹಾಗಾದ್ರೆ ಹಾಂ ಹಾಂ ನಾನು ನೋಡಿ ವಿಚಾರ ಮಾಡಿ ಹೇಳ್ತೇನೆ

ಅಲ್ಲ ಅದೇ ವಿಚಾರ ಮಾಡಿ ಹೇಳ್ತೇನೆ ಓಕೆ ಓಕ್